ಸಮುದಾಯದ ಧಾರ್ಮಿಕ ನಾಯಕರನ್ನು ನಾವು ಅಯ್ಯಾ ಅಂತ ಹೇಳಿ ಕರಿತೀವಿ ಮತ್ತು ಅಯ್ಯಾ ಸುಮ್ಮ ಸುಮ್ಮನೆ ನೇಮಕ ಆಗುವುದಿಲ್ಲ ಅದಕ್ಕೆ ಒಂದು ತುಂಬ ಯೋಗ್ಯರಾಗಿದ್ದರೆ ಮಾತ್ರ ಅವರು ನೇಮಕವಾಗ್ತಾರೆ ಮತ್ತು ಅವರು ನಮ್ಮ ಜೀವನದಲ್ಲಿ ಹೇಗೆ ಪಾತ್ರವಹಿಸ್ತಾರೆ ಅಂದರೆ ತುಂಬ ಪಾತ್ರವಹಿಸ್ತಾರೆ ಹೇಗೆ ಅಂದರೆ ನಾವು ಹುಟ್ಟಿದಾಗ್ಲಿಂದ ನಾವು ಸಾಯೋ ತನಕ ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ತಾರೆ ಉದಾಹರಣೆಗೆ ನಮ್ಮ ನಾವು ಹುಟ್ದಾಗ ನಾಮಕರಣ ಮಾಡೋದಾಗಿರ್ಬೋದು ನಮ್ಮ ಮದುವೆ ಮಾಡೋದಾಗಿರ್ಬೋದು ನಾವು ಸತ್ತಾಗ ನಮ್ಮ ದೇಹ ಸಂಸ್ಕಾರ ಮಾಡೋದಾಗಿರ್ಬೋದು ಅವರು ಈ ಎಲ್ಲ ಕೆಲಸವನ್ನು ಮಾಡಬೇಕು ಈ ಎಲ್ಲ ಕೆಲಸವನ್ನು ಮಾಡೋದರಿಂದಲೇ ಅವರಿಗೆ ಗೌರವ ಮತ್ತು ನಮಗೂ ಗೌರವ ಮತ್ತು ಈ ಕೆಲಸಗಳನ್ನೆಲ್ಲ ನಾವು ಸದಸ್ಯರು ಮಾಡ್ಲಿಕ್ಕಾಗುವುದಿಲ್ಲ ಅಯ್ಯಾ ಅಯ್ಯಾನೇ ಖುದ್ದು ಮಾಡಬೇಕು ಮತ್ತು ಅವರು ಪ್ರತಿಯೊಬ್ಬರ ಜೀವನದಲ್ಲೂ ತುಂಬ ದೊಡ್ಡ ಪಾತ್ರವನ್ನು ನಿರ್ವಹಿಸ್ತಾರೆ ಯಾಕೆ ಅಂದರೆ ಅವರು ನಾವು ಎಲ್ಲಾದರೂ ತಪ್ಪು ಮಾಡೋದಾಗಿದ್ದರೆ ನಾ ನಮ್ಮ ಪ್ರತಿಯೊಂದು ತಪ್ಪನ್ನು ಹೇಳ್ತಾರೆ ನಮ್ಮನ್ನು ಸರಿ ಪಡಿಸ್ತಾರೆ ನಮಗೆ ಬೇಕಾದಂಥ ಪ್ರೋತ್ಸಾಹವನ್ನಾಗಲಿ ಸಹಾಯವನ್ನಾಗಲಿ ನೀಡ್ತಾರೆ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಅಯ್ಯಾ ನಡೆಸ್ತಾರೆ ಹೀಗಾಗಿ ನಾವು ಅವ್ರನ್ನು ಅಯ್ಯಾ ಹೇಳಿ ಕರಿತೀವಿ ಮತ್ತು ನಾವು ನನಗೆ ದೊಡ್ಡ ಸಲಹೆಯನ್ನು ಯಾವ್ದಾದ್ರೂ ಪ್ರಮುಖ ಸಲಹೆ ಅಂದರೆ ನಾನು ಪ್ರಥಮ ದರ್ಜೆ ಕಾಲೇಜಿಗೆ ಸೇರ್ಕೋಬೇಕಾದರೆ ನನಗೆ ಬಿ ಬಿ ಎ ಕೋರ್ಸನ್ನ ತಗೋಬೇಕು ಅಂತ ಹೇಳಿ ಕೊಟ್ಟವರು ಅವರು ಯಾಕೆ ಬಿ ಬಿ ಎ ಅಂತ ನನಗೆ ಹೇಳ್ಕೊಟ್ಟವ್ರು ಅವರು ಅಂತ ನಾನು ಭಾವಿಸ್ತೀನಿ ನನಗೆ ಪ್ರಮುಖ ಸಲಹೆ ಅಂತ ನಾನು ನಂಬ್ತೀನಿ ಮತ್ತು ನಾನು ಮುಂದಿನ ವಿದ್ಯಾಭ್ಯಾಸಕ್ಕೆ ಅದು ಮಾದರಿ ಆಯಿತು ಅಂತ ನಾನು ನಂಬ್ತೀನಿ ಮತ್ತು ಅದು ನನಗೆ ತುಂಬ ಒಂದು ದೊಡ್ಡ ಸಲಹೆ ನನಗೆ ಪ್ರಮುಖ ನನಗೆ ಅಯ್ಯಾ ಕೊಟ್ಟ ಪ್ರಮುಖ ಸಲಹೆ ಅಂತ ನಾನು ನಂಬ್ತೀನಿ ಇದು ಎಲ್ಲರ ಜೀವನದಲ್ಲಿ ನಡೆಯುತ್ತೆ ಎಲ್ಲರ ಕುಟುಂಬದವರ ಜೊತೆ ಅವರು ಮಾತಾಡ್ತಾರೆ ಮತ್ತು ಅವ್ರು ಅವರು ಎಲ್ಲರಿಗು ಪ್ರೋತ್ಸಾಹಿಸ್ತಾರೆ ಎಲ್ಲರಿಗು ಸಲಹೆಯನ್ನು ನೀಡ್ತಾರೆ ಹೀಗೆ ಮಾಡಬೇಡಿ ಹಾಗೆ ಮಾಡಿ ಅನ್ನುವ ಒಂದು ಒಳ್ಳೆಯ ನಿರ್ಧಾರವನ್ನು ಅವರಿಗೆ ನಾವು ಕೊಡ್ತಾರೆ ಅನ್ನೋದನ್ನ ನಾವು ಅವ್ರನ್ನು ನಂಬಿ ನಾವು ನಮ್ಮ ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ತೇವೆ